ನಾವು ಈಗ ರಾಗಿ ಬೆಳಿತೀವಿ ಆ ರಾಗಿ ಬೆಳಿತೀವಿ ರಾಗಿ ಚೆಲ್ತೀವಿ ಅದ್ರಾಗೆ ಮಳೆ ಬೇಕು ಏಕೆಂದ್ರೆ ಮಳೆ ಬಂದರೆ ಅದು ಮೊಳಕೆ ಮೇಲಕ್ಕೆ ಬರುತ್ತೆ ಮೊಳ್ಕೆ ಮೇಲೆ ಬಂದಾಗ ರಾಗಿ ಮೊಳಕೆ ಬರುತ್ತೆ ಮತ್ತೆ ಅದೆ ಒಂದೇ ಕಡೆ ಬಂದ್ಬಿಟ್ಟಿರುತ್ತೆ ಮೊಳಕೆಯೆಲ್ಲ ಅದು ನಾವೇನು ಮಾಡ್ತೀರಿ ಪೈರು ಅಲ್ಲೊಂದು ಅಲ್ಲೊಂದು ಅಲ್ಲೊಂದು ಹೂಳ್ತೀವಿ ಸ್ವಲ್ಪ ದೂರ ದೂರ ಎಲ್ಲ ಒಂದೇ ಥರ ಹೂಳೋಕೆ ಆಗೋದಿಲ್ವಲ್ಲ ಎಲ್ಲ ಒಂದೇ ಕಡೆ ಇದ್ದರೆ ರಾಗಿ ಅದು ಪೈರು ಬರೋಕ್ಕೆ ಕಷ್ಟ ಆಗುತ್ತೆ ಮತ್ತೆ ಅಲ್ಲೊಂದು ಅಲ್ಲೊಂದು ಹೂಳ್ತೀವಿ ಮತ್ತೆ ಅದ್ರಾಗೆ ರಾಗಿ ತೆನೆ ಬರೋ ಟೈಮ್ಗೆ ಮಳೆ ಬೇಡ ಏಕೆಂದ್ರೆ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ನೆಲ ಅದೆಲ್ಲ ರಾಗಿ ಬರೋ ಟೈಮ್ಗೆ ಮಳೆ ಬಂದ್ರೆ ಎಲ್ಲ ಮಳೆ ಬಂದ್ರೆ ಮಳೆ ಗಾಳಿಗೆ ಎಲ್ಲ ಪೈರೆಲ್ಲ ಕೆಳಗಡೆ ಮಲಗ್ದಂತೆ ಆಗೋಗುತ್ತೆ ಕೆಳಗಡೆ ಬಿದ್ದೋಗುತ್ತೆ ಮತ್ತೆ ಅದು ಕೆಳಗಡೆ ಬಿದ್ದೋದರೆ ಏನಾಗುತ್ತೆ ಗೊತ್ತಾ ಮಳೆ ಬಂದಾಗ ಅದರಲ್ಲೇ ಮತ್ತೆ ರಾಗಿಯಲ್ಲೇ ಮೊಳಕೆ ಬಂದ್ಬಿಡುತ್ತೆ ಅದು ಮೊಳಕೆ ರಾಗಿ ಏನಕ್ಕೂ ಆಗೋದಿಲ್ಲ ತುಂಬ ಮುದ್ದೆ ಸಹ ಚೆನ್ನಾಗಿ ಆಗೋಲ್ಲ ಅದರಲ್ಲಿ ಮುದ್ದೆ ಸಹ ಮೆತ್ತಗೆ ಆಗೋಗುತ್ತೆ ಅದೂ ರಾಗಿ ಮತ್ತೆ ಭತ್ತ ಅಂತೀರಾ ಭತ್ತ ಬೆಳೆಯೋ ಟೈಮಲ್ಲಿ ಅದಕ್ಕೆ ನೀರಿರಬೇಕು ಭತ್ತದ ಪೈರಿಗೆ ನೀರು ತುಂಬ ಒಂದು ಮಡಿ ಥರ ಇರಬೇಕು ಒಂದು ಹಳ್ಳ ಥರ ಇರಬೇಕು ಅದರಲ್ಲಿ ತುಂಬ ನೀರಿರಬೇಕು ಅದರಲ್ಲಿ ಭತ್ತದ ಪೈರಿರುತ್ತೆ ಅದರಲ್ಲೂ ಒಂದೊಂದು ಒಂದೊಂದು ಒಂದೊಂದು ಹೂಳ್ತಾಯಿರ್ಬೇಕು ಮತ್ತೆ ಭತ್ತ ಬಂದಿದ್ದ ತಕ್ಷಣ ಅದನ್ನು ಎಲ್ಲರೂ ಸೇರಿಕೊಂಡು ಅದು ರಚ್ಚೆ ಥರ ಇರುತ್ತೆ ನೀರು ಅದರಲ್ಲಿ ಇಳಿದು ಬಂಕ್ ಮಣ್ಣು ಥರ ಇರುತ್ತೆ ಅದ್ರಲ್ಲಿ ಇಳಿದು ಭತ್ತ ಕೊಯ್ಬೇಕು ಭತ್ತ ಕೊಯ್ದು ಮತ್ತೆ ರೋಡ್ಗೆ ಹಾಕ್ತಾರೆ ಒಬ್ಬೊಬ್ಬರು ರೋಡಲ್ಲಿ ಹಾಕ್ತಾರೆ ಒಬ್ಬೊಬ್ಬರು ತುಳಿಸ್ತಾರೆ ಒಬ್ರೊಬ್ಬರು ಮಿಷಿನ್ಗೆ ಹಾಕ್ತಾರೆ ಭತ್ತ ಒಣಗಿಸ್ಬಿಟ್ಟು ಅಕ್ಕಿಗೆ ಅದ್ರಲ್ಲಿ ಅಕ್ಕಿ ಬರುತ್ತೆ ಮತ್ತೆ ರಾಗಿ ಪೈರು ಅಂತೀರ ಅದೆಲ್ಲ ಮಲ್ಕೊಂಡಿದ್ಮೇಲೆ ಅದ್ನ ಸ್ವಲ್ಪ ಸ್ವಲ್ಪ ಸೇರಿಸಿ ಸೇರಿಸಿ ಒಂದೊಂದು ಗುಂಪಾಗಿ ಅದನ್ನ ಕಟ್ತಾರೆ ನಿಲ್ಲಿಸ್ಬಿಟ್ಟು ಅದು ಮಲಗೋಗಿರುತ್ತಲ್ಲ ಅದನ್ನು ಕ ಕುಯ್ಯೋದಕ್ಕೆ ಆಗೋದಿಲ್ಲ ಭತ್ತ ಅದನ್ನ ನಿಲ್ಲಿಸ್ಬಿಟ್ಟು ಸ್ವಲ್ಪ ಸಲ್ಪ ಗುಂಪು ಗುಂಪಾಗಿ ಕಟ್ಬಿಟ್ಟು ಎಲ್ಲ ಒಂದೇ ಥರ ಕಟ್ತಾರೆ ಮತ್ತೆ ಅದು ಕಟ್ಟಿದ್ದಾದ್ಮೇಲೆ ಅದನ್ನು ಕೊಯ್ತಾರೆ ಅದು ಸ್ವಲ್ಪ ದಿವ್ಸ ಬಿಟ್ಟು ಅದನ್ನು ಕೊಯ್ತಾರೆ ಅದೂ ಅಂಗ ಮಲ್ಕೊಂಡಿದ್ದ ತಕ್ಷಣ ಇಮಿಡೆಟ್ಲಿ ಕಟ್ಟಬೇಕು ಇಲ್ಲ ಅಂದರೆ ಮತ್ತೆ ಅದರಲ್ಲಿ ಅದೇ ರಾಗಿಯಲ್ಲೇ ಮತ್ತೆ ಮೊಳಕೆ ಬರುತ್ತೆ ಅದು ಮೊಳಕೆ ಬಂದರೆ ಏನಕ್ಕೂ ಪ್ರಯೋಜನ ಇಲ್ಲ ಆ ರಾಗಿ ಮತ್ತೆ ಹಂಗೆ ಕಟ್ಟಿದ್ಮೇಲೆ ಅದನ್ನೆಲ್ಲ ಕೊಯ್ದ್ಬಿಟ್ಟು ಮತ್ತೆ ಎಲ್ಲ ಒಂದು ಕಡೆ ಹಾಕಿ ಒಣಗಿಸ್ತಾರೆ ಒಣಗ್ಸಿದ್ದಾದ್ಮೇಲೆ ಎಲ್ಲ ಇಲ್ಲ ಒಬ್ಬರು ರೋಡ್ಗೆ ಹಾಕ್ತಾರೆ ಒಬ್ಬರು ಮಿಷೆನ್ಗೆ ಹಾಕ್ತಾರೆ ಒಬ್ಬೊಬ್ರು ತುಳಿಸ್ತಾರೆ ಮತ್ತೆ ತುಳಿಸ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಒಂದು ಕಣಜಕ್ಕೆ ಹಾಕ್ತಾರೆ ರಾಗಿ ಈ ವರ್ಷದಿಂದ ಮುಂದೆ ವರ್ಷ ತನಕ ತಿನ್ಬೋದು ಏಕೆಂದ್ರೆ ಮಳೆ ಬಂದು ಅದೆಲ್ಲ ನಾಶ ಆಗದಿರ ಇದ್ದರೆ ಎಲ್ಲ ಚೆನ್ನಾಗಿದ್ದರೆ ಗಾಳಿ ಮಳೆ ಇಲ್ಲದಿರ ಅದನ್ನೆಲ್ಲ ಅದಕ್ಕೂ ಸಮಯ ಟೈಮ್ಗೆ ಮಳೆ ಬೇಕು